ಹೌದು ಇಂದು ನಮ್ಮ ಸಮಾಜದಲ್ಲಿ ಹಳೆ ತಲೆಮಾರು ಮತ್ತು ಯುವ ತಲೆ ಹಳೆ ತಲೆಮಾರಿಂದ ಆಗಿಂದ ಇರುವ ಕೆಲವು ಜನಸಾಮಾನ್ಯರು ಆಗಿರೋ ಪದ್ಧತಿ ಇರ್ಬೋದು ಒಂದು ಬಟ್ಟೆಗಳನ್ನು ಧರಿಸುವ ಪದ್ಧತಿ ಇರ್ಬೋದು ಹಾಗೂ ಅವರು ಸೇವಿಸುವ ಆಹಾರ ಇರಬೋದು ಮತ್ತು ಅವರ ನಡವಳಿಕೆ ಅವರ ಸಂಸ್ಕೃತಿ ಎಲ್ಲವೂ ಇಂದಿನ ತಲೆಮಾರಿನ ಯುವಕರಿಗೆ ಹೋಲಿಸಿಕೊಂಡರೆ ಎಲ್ಲವೂ ವಿಭಿನ್ನವಾಗಿದೆ ಎಂದು ಹೇಳಲು ಇಷ್ಟಪಡುತ್ತಿದ್ದೇನೆ ಬಟ್ ಆದರೆ ಆ ಹಳೆ ತಲೆಮಾರಿನ ಜನ ಏನಿದ್ದಾರೆ ಅವರು ಅಷ್ಟೊಂದು ಸಂಸ್ಕೃತಿಯ ನಾಲೆಡ್ಜ್ ಇರೋದಿಲ್ಲ ಅವರ ಬಳಿ ಅವ್ರು ಹೇಗಂದರೆ ಹಾಗೆ ಬಟ್ಟೆಗಳನ್ನು ಹಾಕಿ ಮತ್ತು ಮಾತನಾಡುತ್ತಾರೆ ಹಾಗೆ ಹೀಗೆ ಎಂದು ಆದರೆ ಇಂದಿನ ಪೀಳಿಗೆ ಇಂದಿನ ತಲೆಮಾರಿನ ಯುವಕರು ತುಂಬ ಜ್ಞಾನವಂತರು ಮತ್ತು ವಿದ್ಯಾವಂತರು ಅವರು ಹಾಕುವ ಬಟ್ಟೆ ಇರ್ಬೋದು ಅವ್ರು ಸೇವಿಸುವ ಆಹಾರ ಅವ್ರು ನಡೆ ನುಡಿ ಸಂಸ್ಕೃತಿ ಎಲ್ಲವೂ ತ ಹಳೆ ತಲೆಮಾರಿಗಿಂತ ವಿಭಿನ್ನವಾದದ್ದು ಹೀಗೆ ಏನೆಂದು ಉದಾಹರ್ಣೆ ಎಂದರೆ ಒಂದು ಹುಡುಗ ಮದುವೆ ಆಗಬೇಕೆಂದರೆ ಒಂದು ಹುಡ್ಗಿಯನ್ನು ನೋಡಾ ಹೋಗುತ್ತಾನೆ ಹೋದ ಕೂಡಲೇ ಇಷ್ಟವಾದರೆ ಮೊಬೈಲ್ ನಂಬರ್ ತಗೊಂಡು ಚಾಟಿಂಗ್ ಇರ್ಬೋದು ಡೇಟಿಂಗ್ ಎಲ್ಲ ಮಾಡುತ್ತಾರೆ ಆದರೆ ಹಳೆ ತಲೆಮಾರಿನ ವ್ಯಕ್ತಿಗಳು ಆ ಥರ ಇಲ್ಲ ಮದುವೆ ಆಗೋವರೆಗೂ ತನ್ನ ಹೆಂಡತಿಯನ್ನು ನೋಡುತ್ತಿರಲಿ ಮದುವೆ ಆದ ಮೇಲೇ ಇವಳೇ ನನ್ನ ಹೆಂಡತಿ ಎಂದು ನೋಡುತ್ತಿದ್ದರು ಈ ಥರ ಹಲವಾರು ವಿಭಿನ್ನವಾದ ರೀತಿಯಲ್ಲಿ ನಾವು ಈ ಹಳೆ ತಲೆಮಾರಿನ ಮತ್ತು ಈಗಿನ ತಲೆಮಾರಿನ ಯೋಚನೆಗಳಲ್ಲಿ ವ್ಯತ್ಯಾಸಗಳನ್ನು ನಾವು ನಾನಾ ರೀತಿಯಲ್ಲಿ ಕಾಣಬಹುದಾಗಿದೆ